ಭಾರತದ ಫ್ಯಾಷನ್ ಅಂತಂದರೆ ಸಂಪ್ರದಾಯಕ್ಕೆ ಹೆಸರುವಾಸಿ ಏನಪ್ಪಾ ಅಂತಂದರೆ ಭಾರತದಲ್ಲಿ ಫ್ಯಾಷನ್ ಅಂತಂದರೆ ಮುಂಚೇ ಹೇಗಿತ್ತು ಅಂತಂದರೆ ಸಾರಿ ಪನ್ ಕಚ್ಚೆ ಪಂಚೆ ಈ ಥರ ಉಡುಗೆ ತೊಡುಗೆಗಳಿತ್ತು ಆದರೆ ಬರ್ಬತ್ತ ಅದೇನಾಯಿತು ಕಡಿಮೆ ಆಗ್ತಾ ಹೋಯಿತು ಹೇಗೆ ಅಂತಂದರೆ ಪಾಶ್ಚಾತ್ಯ ದೇಶ ದೇಶಗಳಿಂದ ವಲಸೆ ಬಂದವರಿರ್ಬೊದು ಅಥ್ವಾ ಅಲ್ಲಿನ ಇಲ್ಲಿಂದ ಅಲ್ಲಿಗೆ ಹೋದವ್ರಿರ್ಬೊದು ಅವ್ರುನ್ನ ನೋಡಿ ಕಲಿತಿದ್ದು ತುಂಬಾ ಇದೆ ಸೊ ಏನಪ್ಪಾ ಅಂತಂದರೆ ಇಲ್ಲಿ ಯಾವರೀತಿ ಆಗಿದೆ ಅಂತಂದರೆ ಮುಂಚೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರಲ್ಲಿ ತುಂಬಾ ಟ್ರೆಡಿಷ್ನಲ್ ಆಗಿದ್ರು ಹೇಗೆ ಅಂತಂದರೆ ಸಂಪ್ರದಾಯಿಕವಾಗಿ ಹೇಗೆ ಬರಿ ಸೀರೆ ಹಾಕೋದು ಮತ್ತು ಕಚ್ಚೆ ಪಂಚೆಗೆ ಆದ್ಯತೆ ಜಾಸ್ತಿ ಕೊಡ್ತಾಯಿದ್ದಿದ್ದು ಈಗ ಬರ್ಬತ್ತ ಅದೆಲ್ಲ ಕಡಿಮೆ ಆಗಿದೆ ಈಗ ಸಿಟಿಗೆ ಅಂದರೆ ಈಗ ನಿಯರ್ ಬೈ ಸಿಟಿಗಳಲ್ಲಿರ್ಬೊದು ಸಿಟಿಗಳಲ್ಲಿ ಜಾಸ್ತಿ ಈಗ ಪಾಶ್ಚಾತ್ಯ ದೇಶದ್ದೆ ಅಳ್ವಡಿಸ್ಕೊಂಡಿರೊದ್ ಇದರಿಂದ ಹೇಗೆ ಅಂತಂದರೆ ಪಾಶ್ಚಾತ್ಯ ದೇಶಗಳದ್ದು ಅಳ್ವಡ್ಸಿರೋದು ಏನಪ್ಪಾ ಅಂತಂದರೆ ನಾರ್ಮಲ್ ಮಿಡಿ ಇರ್ಬೊದು ಚುಡ್ ಮಿಡಿ ಇರ್ಬೊದು ಜೀನ್ಸ್ ಇರ್ಬೊದು ಆಂ ಈ ಥರದ್ದೂ ಡ್ರಸ್ಸಸ್ ಹಾಕೊದಕ್ಕೆ ರೂಢಿ ಮಾಡಿಕೊಂಡಿದಾರೆ ಇತ್ತೀಚೆಗೆ ಅದೆ ಮುಂಚೆ ಆದರೆ ಲಂಗ ದಾವಣಿ ಲಂಗ ಬ್ಲೌಸು ಈ ಥರ ಉಡುಗೆ ಉಡುಗೆ ತೊಡುಗೆ ಇತ್ತು ಆದರೆ ಈಗ ಅದೆಲ್ಲ ಕಡಿಮೆ ಆಗ್ತಿದೆ ಪಾಶ್ಚಾತ್ಯ ದೇಶದ್ದು ತುಂಬಾ ಅಳ್ವಡಿಸ್ಕೊಂಡಿದಾರೆ ಅವ್ರ ನಡಿ ಅವು ಅಂದರೇನು ಅವರು ಹ್ಯಾಟ್ ಹಾಕೋದು ಸ್ಪೆಕ್ಟು ಎಗೈನ್ ಏನಪ್ಪಾ ನಾರ್ಮಲ್ ಜೀನ್ಸ್ ವೇರ್ ಮಾಡೋದು ಇವನ್ ಹುಡ್ಗಿರು ಜೀನ್ಸ್ ವೇರ್ ಮಾಡ್ತಾರೆ ಹುಡುಗ್ರು ಜೀನ್ಸ್ ವೇರ್ ಮಾಡ್ತಾರೆ ಶರ್ಟು ಈ ಥರ ತುಂಬ ಚೇಂಜಸ್ ಆಗಿದೆ ನನಗೆ ಇಷ್ಟ ಆಗಿರೊವಂಥದ್ದು ಬಟ್ಟೆ ಅಂತಂದರೆ ನಾರ್ಮಲ್ ಸ್ಯಾರೀಸು ನಾನು ನಾನು ಬಂದು ಇಲ್ಲೇ ಬೆಂಗಳೂರು ಚಿಕ್ಕಪೇಟೆ ಹತ್ರ ಪರ್ಚೇಸ್ ಮಾಡ್ಕೊಂತೀನಿ